ಅಡುಗೆ ಮಾಡೋಕೆ ಅದು ಸಣ್ಣವು ಸ್ವಲ್ಪ ಜನ ಇದ್ದಿದ್ದು ಸಣ್ಣ ಕುಕ್ಕರ್ ಬಳಸ್ತೀವಿ ಮೂರು ಲೀಟ್ರ್ ಕುಕ್ಕರ್ ಬಳಸ್ತೀವಿ ಕುಕ್ಕರ್ ಐಯ್ ದೊಡ್ದು ಏನಾರ ಬೇಯ್ ಭಾಳ ಮಂದಿ ಬಂದ್ರೆ ಐದು ಲೀಟ್ರ್ ಕುಕ್ಕರ್ ಮತ್ತು ಹತ್ತು ಲೀಟ್ರ್ ಕುಕ್ಕರ್ ಸಣ್ಣವು ನಾಲ್ಕು ಬೋಗಣಿ ಯಾ ಮೂರು ಸಾರು ಮಾಡೋ ಗುಂಡಿ ಐದು ಚಮಚ ಸಣ್ಣವು ಯ ಆರು ಚಮ್ಚ ದೊಡ್ದವೂ ಏಳು ಚಮ್ಚ ಅದಾವು ಮತ್ತು ಅವ್ದು ಏನಾರ ಕ ದೊಡ್ಡ ದೊಡ್ಡ ಫಂಕ್ಷನ್ ಇದಂದ್ರೆ ದೊಡ್ಡ ದೊಡ್ಡದು ಡಬುರಿ ಬೋಗೊಣಿ ಪರಾತ್ ತಾಟ್ ಎಲ್ಲ ದೊಡ್ಡ ದೊಡ್ಡ ಫಂಕ್ಷನ್ ಇದ್ದಾಗ ದೊ ಎಲ್ಲ ದೊಡ್ಡದು ದೊಡ್ಡದು ಕೊಳ್ಗದಂಥವು ಯಾವ ನಾಲ್ಕು ಐದು ಕೊಳ್ಗ ಮೂರು ಕೊಳ್ಗ ದೊಡ್ಡ ಪರಾತು ಅವನ್ನೆಲ್ಲ ತಗೊಂಡ್ಬಂದು ಫಂಕ್ಷನ್ ಇದ್ದಾಗ ಇದು ಮಾಡ್ತೀವಿ ಮತ್ತು ಒಂದು ಚೆರಿಗೆ ಏಳು ಪ್ಲೇಟ್ ಎಂಟು ತಟ್ಟೆ ಮತ್ತು ಸಣ್ಣವು ಎ ಮೂರು ತಟ್ಟೆ ನಮ್ಮ ಮನೆಯಾಗ ನಾವು ನಾಲ್ಕು ಜನ ಬಳ್ಸುವಂಥವು ಡ ದಿನಕ್ಕೆ ನಾಲ್ಕು ಸ್ ಮೂರು ಸಲ ಬಾಂಡೆ ತಿಕ್ತೀನಿ ಮೂರ್ಸಲ ಬಾಂಡೆ ತಿಕ್ತಿನಿ ಮುಂಜಾಲೆ ಮದ್ನಾಣ